ಸಾರ್ವಜನಿಕರ ಸಾರಿಗೆ ಸಮಸ್ಯೆ ಏನೆಂದರೆ ಇಲ್ಲಿ ರೋಡ್ಗಳು ಸರಿ ಇಲ್ಲ ರೋಡ್ಗಳು ಸರಿ ಇಲ್ದಿದ್ಮೇಲೆ ವೇಹಿ ವಾಹನಗಳಲ್ಲಿ ಸಂಚಾರಿ ಮಾಡಲು ಸರಿ ಇರಲ್ಲ ಆಗ ಏನಾಗತ್ತೆ ಅಂದರೆ ಹಳ್ಳ ಹಳ್ಳಗಳಿರೋದ್ರಿಂದ ವಾಹನಗಳು ಚಕ್ರಗಳು ಪಂಕ್ಚರ್ಗಳಾಗ್ತವೆ ಆದುದ್ದರಿಂದ ರೋಡ್ ಚೆನ್ನಾಗಿಲ್ದೆರೋರಿಂದ ಆ ಕಡೆ ಈ ಕಡೆ ಗಾಡಿಗಳು ಬಂದಾಗ ಹಳ್ಳದಲ್ಲಿ ಸಿಕ್ಕಾಕೊಂಡು ಆಕ್ಸಿಡೆಂಟ್ಗಳಾಗಿ ತೊಂದ್ರೆಗಳನ್ನು ಅನುಭವಿಸ್ತೀವಿ ಸಾರಿಗೆ ಸಂಬಂಧಿಸಿದ ನಿರ್ದಿಷ್ಟ ಸಮಸ್ಯೆಗಳೇನೆಂದರೆ ಇದೇ ಈ ಸಾರಿಗೆ ಸಮಸ್ಯೆಗಳಿಗೆ ಲೈಟ್ಗಳಿರಲ್ಲ ಹೆಡ್ಲೈಟ್ಗಳಿರಲ್ಲ ಹೆಡ್ಲೈಟ್ಗಳಿಲ್ಲದೆ ವಾಹನ ಸಂಚಲನ ಮಾಡೋದು ಯಾವ ಥರ ಮಾಡಕ್ಕಾಗಲ್ಲ ಎದುರುಗಡೆ ಬರೋ ವಾಹನ ಗೊತ್ತಾಗಲ್ಲ ಲೈಟ್ ಹೆಡ್ಲೈಟ್ ಇಲ್ಲದೆ ಹೆಡ್ಲೈಟ್ ಇಲ್ಲದೆ ಸಂಚಲನ ಮಾಡಿದ್ರೆ ಆ ಕಡೆ ಬಂದ ಗಾಡಿಗೆ ಡಿಕ್ಕಿ ಹೊಡೆದು ಹೊಡೀದೇ ಇನ್ನೇನು ಮಾಡ್ತಾರೆ ಜನ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ಗಳಾಗ್ತವೆ ಈ ಥರ ಕೊರತೆ ಇರೋದ್ರಿಂದ ಕೆಟ್ಟ ರಸ್ತೆಗಳಂತನೇ ಹೇಳ್ಬೋದು ಹಳ್ಳಗಳು ರೋಡ್ ಸರಿ ಇಲ್ಲ ತಾರ್ ಇಲ್ಲ ತಾರ್ ಇಲ್ಲದಿರೋ ರಸ್ತೆಗಳಲ್ಲಿ ಹಳ್ಳ ದಿಣ್ಣೆಗಳು ಬೆಟ್ಟಗಳಲ್ಲಿ ಯಾವ ಥರ ನಾವು ಸಂಚಲನೆ ಮಾಡೋದು ಹೇಳಿ ಅದು ಆದರೆ ಎಲ್ಲ ಹಳ್ಳ ಇರೋಂಥ ರಸ್ತೆಗಳಲ್ಲಿ ವಾಹನಗಳು ಸರಿಯಾಗಿ ವಾಹನ ನಡ್ಸಕ್ಕಾಗ್ದೆ ಹಳ್ಳಗಳಲ್ಲಿ ಬಿದ್ದು ಆಕ್ಸಿಡೆಂಟಲ್ಲ ಮಳೆ ಬಂದರೆ ಅಂತೂ ಆ ಹಳ್ಳಗಳಲ್ಲಿ ನೀರು ತುಂಬ್ಕೊಂಡ್ರೆ ಅಲ್ಲಿ ಹಳ್ಳ ಇದೆ ಅಂತಾನೆ ಗೊತ್ತಾಗೋದಿಲ್ಲ ಆದ್ದರಿಂದ ಆಕ್ಸಿಡೆಂಟ್ಗಳಾಗದೇ ಇನ್ನೇನಾಗುತ್ತೆ ಇದೇ ನಮ್ಮ ಸಮಸ್ಯೆಗಳು ರೋಡ್ಗಳಲ್ಲಿ ಹಳ್ಳ ಇರಲ್ಲ ಲೈಟ್ಗಳಿರಲ್ಲ ಬಸ್ಗಳಿಗೆ ಹೆಡ್ಲೈಟ್ ಇರಲ್ಲ ಎದುರುಗಡೆ ಬರೋ ಬರೋ ಗಾಡಿಗಳು ಗೊತ್ತಾಗೋದಿಲ್ಲ ಹಾರನ್ಗಳಿರಲ್ಲ ಬ್ರೇಕ್ಗಳು ಸರಿಯೇ ಇರಲ್ಲ ಇನ್ನು ಆ ಕಡೆಯಿಂದ ಬರೋ ಗಾಡಿಗೆಲ್ಲ ಕಂಟ್ರೋಲ್ ಮಾಡೋದು ಹೇಗೆ ಆವಾಗ ಆಕ್ಸಿಡೆಂಟ್ ಆಗದೆ ಇನ್ನೇನಾಗತ್ತೆ ಆಕ್ಸಿಡೆಂಟೇ ಆಗೋದು ಇದೇ ನಮ್ಮಲ್ಲಿರೋ ಸಮಸ್ಯೆ